ಇತ್ತೀಚಿನ ವರ್ಷಗಳಲ್ಲಿ ನಿಮ್ಮ ಗ್ರಾಮದ ಯುವಕರು ಸಾಂಪ್ರದಾಯಿಕ ನೃತ್ಯ ಪ್ರಕಾರಗಳಲ್ಲಿ ಹೆಚ್ಚಿನ ಒಲವು ತೋರಿ ತ ಉತ್ತಮ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಹೌದು ಇತ್ತೀಚಿನ ದಿನದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಗ್ರಾಮದ ಯುವಕರು ಉತ್ತಮ ನೃತ್ಯ ಸಾಂಪ್ರದಾಯಿಕ ನೃತ್ಯವನ್ನು ತೋರುತ್ತಾರೆ ಸಾಂಪ್ರದಾಯಿಕ ನೃತ್ಯಗಳಂದರೆ ಡೊಳ್ಳುಕುಣಿತ ಮುಂತಾದ ನೃತ್ಯಗಳು ಒಳಗೊಂಡಿರುತ್ತವೆ ಮೊದಲಾಗಿ ಡೊಳ್ಳುಕುಣಿತದಲ್ಲಿ ಈ ಡೊಳ್ಳುಕುಣಿತವು ಅತ್ಯಂತ ಸಾಮ್ ಅದು ಬಹಳ ದಿನಗಳಿಂದ ನಡೆದುಕೊಂಡು ಬಂದ ಸಾಂಪ್ರದಾಯಿಕ ನೃತ್ಯವಾಗಿದೆ ಡೊಳ್ಳುಕುಣಿತ ಇದು ನೃತ್ಯವಾಗಿದೆ ಮತ್ತು ಸಾಂಪ್ರದಾಯಿಕ ನೃತ್ಯಗಳಂದರೆ ಅನೇಕಗಳು ಸಾಂಪ್ರದಾಯಿಕ ನೃತ್ಯಗಳಿವೆ ಡೊಳ್ಳುಕುಣಿತ ಯಕ್ಷಗಾನ ಮುಂತಾದವುಗಳಿವೆ ಯಕ್ಷಗಾನ ಕೊಡಗು ಅವೆಲ್ಲ ಆ ಪ್ರದೇಶಗಳಲ್ಲಿ ನೃತ್ಯ ಮಾಡುವ ಕೊಡಗಿನಲ್ಲಿ ನೃತ್ಯ ಮಾಡುತ್ತಾರೆ ಯಕ್ಷಗಾನ ಡೊಳ್ಳುಕುಣಿತ ಎಂಬುವುದು ಒಂದು ಸಾಂಪ್ರದಾಯಿಕ ನೃತ್ಯವಾಗಿದೆ ಇದರಲ್ಲಿ ನಮ್ಮ ಯುವಕರು ಅತ್ಯುತ್ತಮ ಪ್ರದರ್ಶನವನ್ನು ನೀಡುತ್ತಾ ನೀಡುತ್ತಿದ್ದಾರೆ ಅದಲ್ಲದೆ ಮತ್ತು ಈಗಿನ ಎಲ್ಲ ಯುವಕರು ನೀಡುತ್ತಿದ್ದಾರೆ ಎಂಬುವ ಏಳಬವು ಹೇಳದ ಹೇಳಲಾಗದೆ ಅತಿ ಸ್ವಲ್ಪ ಜನರು ಯುವಕರು ಮತ್ತು ಯುವತಿಯರು ಪ್ರದರ್ಶನ ನೀಡುತ್ತಿದ್ದಾರೆ ಇನ್ನೂ ಅನೇಕ ಯುವಕ ಯುವಕ ಯುವಕ ಯುವತಿಯರು ಇನ್ನೂ ತಮ್ಮ ಪ್ರದರ್ಶನ ನೀಡದೇ ಇದ್ದರೆ ಅವರಿಗೆ ಪ್ರೋತ್ಸಾಹಿಸಿ ಸಾಂಪ್ರದಾಯಿಕ ನೃತ್ಯಗಳಲ್ಲಿ ಅರಿವು ಮೂಡಿಸಿ ಅವರಿಗೆ ಸಾಂಪ್ರದಾಯಿಕ ನೃತ್ಯವನ್ನು ಕಲಿಸಿ ಅವರಿಗೆ ಸಾಂಪ್ರದಾಯಿಕ ನೃತ್ಯ ಮಾಡುವ ಮಾಡುವುದನ್ನು ಮಾಡುವುದಕ್ಕೆ ಪ್ರೋತ್ಸಾಹಿಸಬೇಕು ಮತ್ತು ಅನೇಕ ಗ್ರಾಮಗಳಲ್ಲಿ ಬೀದಿ ಸಾಂಪ್ರದಾಯಿಕ ನೃತ್ಯ ಮಾಡಿ ಅವರಿಗೆ ಸಾಂಪ್ರದಾಯಿಕ ನೃತ್ಯ ಮಾದ ವೈಭವ ಹೇಗಿದೆ ಸ ಹಿಂದಿನ ಸಂಪ್ರದಾಯಕ್ಕೆ ಎಂಬುವುದನ್ನು ಅರಿತುಗೊಳಿಸುವುದು ತುಂಬ ಪ್ರಮುಖ ಆಗಿದೆ ಈ ಪ್ರಕಾರದಲ್ಲಿ ನಮ್ಮ ಯುವಕರು ಸಾಂಪ್ರದಾಯಿಕ ನೃತ್ಯವನ್ನು ಮಾಡಿ ಮಾಡಬೇಕೆಂದು ನಾವು ಅನೇಕರಲ್ಲಿ ಅನೇಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹಾಗಾಗಿ ಸಾಂಪ್ರದಾಯಿಕ ನೃತ್ಯವನ್ನು ಮಾಡುವುದು ನಮ್ಮ ಯುವಕರಿಗೆ ಅತಿಮುಖ್ಯವಾಗಿರ್ತದೆ ಈಗಿನ ಕಾಲದಲ್ಲಿ ಅನೇಕರು ನೃತ್ಯವನ್ನು ಮಾಡಿ ಮಾಡುವುದಿಲ್ಲ ಕಾರಣ ಅವರು ಫೋನಿಗೆ ಅಡಿಕ್ಟಾಗಿದ್ದಾರೆ ಅದನ್ನು ಅವ್ರು ಅನೇಕ ಚಟುವಟಿಕೆಗಳಲ್ಲಿ ಪಾಳ್ಗೊಳ್ಳದೆ ಫೋನಿನಲ್ಲಿಯೇ ಇರುತ್ತಾರೆ ಆದ ಕಾರಣ ಅನೇಕರಿಗೆ ಅವರನ್ನು ಅನೇಕರಿಗೆ ಪ್ರೋತ್ಸಾಹಿಸಿ ಮತ್ತು ಸಂಪ್ರದಾಯದ ಸಾಂಪ್ರದಾಯಿಕ ನೃತ್ಯದ ಬಗ್ಗೆ ಅವರಿಗೆ ಅರಿವು ಮೂಡಿಸಿ ಸಾಂಪ್ರದಾಯಿಕ ನೃತ್ಯವನ್ನು ಮಾಡುವುದು ಮಾಡುವುದಾಗಿ ಮತ್ತು ಕಲಿಸಿ ಅವರಿಗೆ ಪ್ರೋತ್ಸಾಹಿಸಿ ಸಾಂಪ್ರದಾಯಿಕ ನೃತ್ಯ ಮಾಡುವುದರ ಬಗ್ಗೆ ಮತ್ತು ಸಂಪ್ರದಾಯದ ಮಹತ್ವದ ಬಗ್ಗೆ ನಮ್ಮ ಅಜ್ಜ ಅವರು ಮತ್ತು ಅವರು ಮಾಡುತ್ತಿರುವ ನೃತ್ಯದ ಬಗ್ಗೆ ಮಹತ್ವದ ವಿಷಯವನ್ನು ತಿಳಿಸಿ ಅವರಿಗೆ ನೃತ್ಯ ಮಾಡಿಸಬೇಕು ಮತ್ತು ಅನೇಕ ಮಾಡುತ್ತಿರುವವರಿಗೆ ನಮ್ಮ ಧನ್ಯವಾದಗಳು